ಹ್ಞೂ ಹಲೋ ರೀ ಇದು ಟ್ರಾವೆಲ್ ಕಂಪ್ನಿ ಅಲ್ರಿ ಹ್ಞೂ ನಮಸ್ಕಾರ ರೀ ನಮ್ಮ ಹೆಸರು ಚಂದ್ರಶೇಖರ ಉಳ್ಳಾಗಡ್ಡಿ ಅಂತ ಹಾಂ ನಾವು ಇಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದೇವೆ ರೀ ಧಾರವಾಡಕ್ಕೆ ಬರ್ತಾ ಇದ್ದೀವಿ ರೀ ನಾಳೆ ಬೆಳಿಗ್ಗೆ ಅದಕ್ಕೆ ನಮ್ಗೆ ಈಗ ನಮ್ಮ ಧಾರವಾಡ ಸುತ್ತ ಮುತ್ತ ಎಲ್ಲ ನೋಡ್ಬೇಕು ರೀ ನಾ ಒಂದು ಎಂಟು ಹತ್ತು ಮಂದಿ ಬರ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಅದಕ್ಕೆ ನಮ್ಗೊಂದು ವೈಕಲ್ ನೀವು ಕೊಡಬೇಕಲ್ರಿ ನಾ ಒಂದು ಎಂಟರಿಂದ ಹತ್ತು ಜನ ಆಗ್ತೇವೆ ರೀ ಹ್ಞೂ ಹ್ಯಾಂಗಾರೆ ನಮ್ಗೆ ಟ್ರ್ಯಾಕ್ಸ್ ಕೊಡ್ತೀರಾ ಅಥ್ವಾ ನಮ್ದು ಏನದು ಟಿ ಟಿ ಕೊಡ್ತೀರಾ ಟಿ ಟಿ ಚಲೋ ಆಗ್ತೈತೆ ರೀ ಹಾಂ ಏನಿಲ್ಲ ನಮ್ಮ ಬೆಳಗ್ನಿಂದ ಸಾಯಂಕಾಲ ಮಟ್ಟ ಇಡೀ ಧಾರವಾಡದ ಎಲ್ಲ ತೋರಿಸ್ಕೊಂಡು ಬಿಡಬೇಕು ಧಾರವಾಡ ಸುತ್ತ ಮುತ್ಲು ಯಾವ ಚಲೋ ಪ್ಲೇಸ್ ಇದಾವಲ್ಲ ಅವನ್ನೆಲ್ಲ ತೋರಿಸಿ ಮತ್ತೆ ಸಾಯಂಕಾಲ ಬಿಡ್ಬೇಕು ರೀ ಏನು ಅಂದಾಜು ಏನು ರೇಟ್ ಐತ್ರಿ

ಹ್ಞೂ ಅಲ್ರೀ ಅದು ಭಾಳ ದುಬಾರಿ ಆತು ಅಲ್ರಿ ದಿನ ಭತ್ತೆ ಅಂತಿರಿ ಡ್ರೈವರ್ಗೆ ಒಂದು ಸಾವಿರ ನಾವೆಲ್ಲ ಆರುನೂರು ಏಳ್ನೂರು ರೂಪಾಯಿ ಇದಾವೆ ರೀ ನೀವು ಒಂದು ಸಾವಿರ ಹೇಳ್ತಾ ಇದಿರಲ್ರಿ ಅಲ್ರಿ ನೋಡಿ ಮಾಡಿರಿ

ಇಡಿ ಇದು ಧಾರವಾಡ ಜಿಲ್ಲೆ ಅಂದ್ರೆ ಎಲ್ಲಾ ಜಾಗ ಗೊತ್ತು ಇದಾವೆ ಅಲ್ರಿ ಆಯ್ತು ಆಯ್ತು ಹಾಗಾರೆ ನಾವು ನಾಳೆ ಬೆಳಿಗ್ಗೆ ಬರ್ತೇವೆ ರೀ ಎಲ್ಲ ರೆಡಿ ಇಟ್ಬಿಡ್ರಿ ಸ್ವಲ್ಪ ಆದಷ್ಟು ನಮ್ಗೆ ಅದ್ರಾಗ ಬಾಡ್ಗೆ ಎಲ್ಲ ಕಡಿಮೆ ಮಾಡಿಕೊಡುವಂತ್ರಿ ತೊಗೋರಿ ಓಕೆ ರೀ ಓಕೆ